ನಮ್ಮ ಈ ಮಲೆನಾಡಿನಲ್ಲಿ ಗಂಧಿಗೆಯ ಅಂಗಡಿಗಳು ತುಂಬಾ ಇವೆ ಈ ಗಂದಿಗೆಯ ಅಂಗಡಿಯಲ್ಲಿ ತಲಾವಾರಿ ರೀತಿಯ ಕಲಾಕೃತಿಗಳು ಇದರಲ್ಲಿ ಮೂಡಿ ಬಂದಿರುವುದನ್ನು ನಾವು ಕಾಣುತ್ತೇವೆ ಬುದ್ಧ ಅನೇಕ ರೀತಿಯ ಚಿಕ್ಕ ಪುಟ್ಟ ಮನೆಯಲ್ಲಿ ಅಲಂಕೃತಗೊಳ್ಳುವ ಕೆಲವು ಸಾಮಗ್ರಿಗಳು ಅಂದರೆ ನೇತಾಡುವ ಕೆಲವು ಬುಟ್ಟಿಗಳು ಕಡೆಗೆ ಇದರಿಂದ ಬಾಗಿಲಿಗೆ ಕೆಲವು ಕಲಾಕೃತಿಗಳನ್ನು ಅಂಟಿಸಲಾಗುತ್ತದೆ ಅದರ ಒಂದು ಕೆಲವು ಚಿತ್ರಗಳು ಪ್ರಾಕೃತಿಕವಾಗಿ ನಿಸರ್ಗ ಸೌಂದರ್ಯವಾಗಿ ಕೆಲವು ಗಿಡ ಮರಗಳನ್ನು ಚಿತ್ರಗಳನ್ನು ನಿರ್ಮಿಸಲಾಗುತ್ತದೆ ಮತ್ತು ನೀರಿನ ಕೆಲವು ಕಲಾಕೃತಿಗಳು ನೀರು ಹರಿಯುವ ಹಾಗೆ ಹೇ ನೈಸರ್ಗಿಕವಾಗಿ ಕಾಣುವ ಕೆಲವು ಕಲಾಕೃತಿಗಳು ನಾವು ನೋಡಬಹುದು ನಾನು ಅನೇಕ ರೀತಿಯ ತ ವಸ್ತುಗಳನ್ನು ನಾನು ಮನೆಯ ಅಲಂಕಾರಕ್ಕಾಗಿ ಕ ನಾನು ಕೆಲವು ಅಂಗಡಿಗಳಿಗೆ ಇಲ್ಲಿ ಹೋಗಿ ಖರೀದಿಸುತ್ತಿರುತ್ತೇನೆ ಅದರಲ್ಲಿ ನಾನು ಬುದ್ಧ ಕಡೆಗೆ ಕೆಲವು ಸೀರೆಗಳ ಮೇಲೆ ಅ ಅಲಂ ಕಲಂಕಾರಿ ಚಿತ್ರವಿರುವ ಕೆಲವು ಸೀರೆಗಳ ಗಳು ಹೀಗೆ ಮನೆಯಲ್ಲಿ ಗೋಡೆಯ ಮೇಲೆ ಕೆಲವು ಚಿತ್ರಗಳು ಹೀಗೆ ಅನೇಕವುಗಳನ್ನು ನಾ ನಾನು ಖರೀದಿಸುತ್ತಾ ಇರುತ್ತೇನೆ ಅಷ್ಟೇ ಅಲ್ಲದೆ ಚಿಕ್ಕ ಪುಟ್ಟ ಕಿವಿಯ ಓಲೆಗಳು ಹೀಗೆ ಅನೇಕ ರೀತಿಯ ಕೈಯಿಂದ ತಯಾರಿಸಿದ ಕೆಲವು ಕಲೆಗಳು ನಾವೂ ಖರೀದಿಸುತ್ತೇನೆ ಅಷ್ಟೇ ಅಲ್ಲದೆ ನಾನು ಕೆಲವು ಒಂದು ಕಲೆಯನ್ನು ಗಳು ನನ್ನ ನೆಚ್ಚಿನದ್ದಾಗಿವೆ ಅವೆಂದರೆ ಚಿಕ್ಕ ಚಿಕ್ಕ ಕಿವಿಯ ಓಲೆಗಳನ್ನು ತಯಾರಿಸುವುದು ಅಷ್ಟೇ ಅಲ್ಲದೆ ಗೆರಟೆಯಿಂದ ಕಾಯಿ ಚಿಪ್ಪಿನ ಗೆರಟೆಯಲ್ಲಿ ಕೆಲವು ಕಲಾಕೃತಿಗಳನ್ನು ನಾನು ಹ ನಿರ್ಮಾಣ ಮಾಡುತ್ತೇನೆ ಅದನ್ನು ಹೂವಿನ ಕುಂಡವಾಗಿ ಉಪಯೋಗಿಸುವುದು ಅದು ಅದಕ್ಕೆ ಕೆಲವು ಚಿತ್ರಗಳನ್ನು ಬಿಡಿಸಿ ಅದನ್ನು ಹೀಗೆ ಶೋ ಪೀಸ್ನ ಹಾಗೆ ಇಟ್ಟು ಇಡಬಹುದು ಹೀಗೆ ಅನೇಕ ಕ ಕಲೆ ಕಲೆಯ ವಸ್ತುಗಳನ್ನು ನಾನು ನನ್ನ ಸುತ್ತಮುತ್ತ ಇವೆ